ನಾನು ನನ್ನ ಮನೇನ ಯಾವಾಗಲೂ ಸ್ವಚ್ಚವಾಗಿ ಇಟ್ಕೊಳ್ಳೋಕ್ಕೆ ಇಷ್ಟ ಪಡ್ತೀನಿ ಹಾಗೆ ನಾನು ನನ್ನ ಮನೇನ ಯಾವಾಗಲೂ ಗುಡಿಸಿರ್ತೀನಿ ಹಾಗೆ ಒರೆಸೋದು ಕಸ ಹೊಡಿಯೋದು ಎಲ್ಲ ಮಾಡ್ತಾನೆ ಇರ್ತೀನಿ ಪದೇ ಪದೇ ಕಸ ಹೊಡಿಯೋದು ಒಳ್ಳೆಯದಲ್ಲ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡ್ದು ಮನೇನ ಸ್ವಚ್ಛ ಮಾಡಿಟ್ಟರೆ ಮನ್ಸಿಗೆ ಒಂಥರ ಖುಷಿ ಸಿಗತ್ತೆ ಹಾಗೆ ನೆಲ ಒರೆಸುವಾಗ ಬರೀ ಹಾಗೆ ಒರೆಸೋದಕ್ಕಿಂತ ಹಸುವಿನ ಸಗಣಿಯೊಂದಿಗೆ ನೆಲವನ್ನು ಸಾರಿಸಿದ್ರೆ ಅದರಲ್ಲಿ ನಮಗೆ ಬೇಕಾದಂಥ ಎಲ್ಲ ಪ್ರೊಟೀನ್ಸ್ ಕೂಡ ನಮಗೆ ನೆಲದಿಂದಲೇ ಅರ್ಧ ಸಿಕ್ಬಿಡತ್ತೆ ಯಾಕೆ ಅಂತಂದರೆ ಹಸುವಿನ ಸಗಣಿಯಲ್ಲಿ ಅಷ್ಟು ಅಂಶಗಳಿರತ್ತೆ ನಮಗೆ ಬೇಕಾದಂಥ ಎಲ್ಲ ಗುಣಗಳು ಅದರಲ್ಲೇ ಇರತ್ತೆ ನಾವು ಹಸುವಿನ ಸಗಣಿನ ತುಂಬ ಸಾಂಪ್ರದಾಯಿಕವಾಗಿ ನಂಬಿದ್ದೇವೆ ಅದಕ್ಕೆ ಅದನ್ನು ನಾವೊಂದು ಶುದ್ದೀಕರಣದ ವಸ್ತುವಾಗಿ ಕೂಡ ಬಳಸ್ತೇವೆ ನಮ್ಮನೇಲಿ ಎಂತಹ ಪೂಜೆ ಆದರೂ ಏನೇ ಒಳ್ಳೆಯ ಕಾರ್ಯ ಆದರೂ ಹಸುವಿನ ಗಂಜಲ ಮತ್ತು ಸಗಣಿನ ಮನೆಯನ್ನು ಶುದ್ದಿ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ ಹಾಗೆ ನಾವದನ್ನು ನಮ್ಮ ಮನೆ ಸಾರಿಸೋದಕ್ಕೆ ಬಳಸಿದ್ರೆ ತುಂಬಾ ಒಳ್ಳೆಯದು ನಮ್ಮ ಕಾಲುಗಳು ಯಾವಾಗಲೂ ಆ ಕೆಮಿಕಲ್ಸ್ ಕೂಡಿರೋ ಅಂಥ ಟೈಲ್ಸ್ ಸಿಮೆಂಟ್ ಅದರಿಂದ ಅಡ್ಡಾಡಿದಾಗ ನಮ್ಮ ಬಾಡಿಗೆ ಬೇಕಾದಂಥ ಸ್ಟ್ರೆಂಥ್ ಸಿಗೋದಿಲ್ಲ ನಾವು ಅದೇ ಬರಿಗಾಲಲ್ಲಿ ಸಗಣಿ ನೆಲದಲ್ಲಿ ಅಡ್ಡಾಡಿದ್ವಿ ಅಂತ ಅಂದರೆ ನಮ್ಮ ಕಾಲಿಗೆ ಬೇಕಾಗಿರೋಂಥ ಎಲ್ಲ ಶಕ್ತಿ ಕೂಡ ಬರೀ ನೆಲದಿಂದಲೇ ಸಿಗತ್ತೆ ನೆಲ ಎಲ್ಲವನ್ನೂ ಸಂಬಾಳ್ಸೋವಂತ ಶಕ್ತಿ ಇರತ್ತೆ ಸಗಣಿನ ನಾವು ಅಸಹ್ಯ ಮಾಡ್ಕೊಳೋದಕ್ಕೆ ಸಾಧ್ಯಾನೇ ಇಲ್ಲ ಯಾಕಂದರೆ ಅದು ಗೋಮಾತೆದು ಗೋಮಾತೆ ಅಂದರೆ ಮುನ್ನೂರು ಮುಕ್ಕೋಟಿ ದೇವರು ಇರುವಂತಹ ಸ್ಥಳ ಅದನ್ನು ನಾವು ಹೇಗೆ ಬೇಡ ಅನ್ನಕ್ಕಾಗತ್ತೆ ಹೇಳಿ ಹಾಗೆ ಹಸುವಿನ ಸಗಣಿಯನ್ನು ನಾವು ಶುದ್ದೀಕರಣಕೋಸ್ಕರ ಬಳ್ಸ್ಕೊತೀವಿ ನಾನು ಕೂಡ ನಮ್ಮ ಮನೇಲಿ ಸಗಣಿ ಹಚ್ಚೇ ಸಾರಿಸೋದು ನೆಲಾನ ಆವತ್ತಿನ ದಿನ ತುಂಬಾ ಲವಲವಿಕೆಯಿಂದ ಕೂಡಿರತ್ತೆ ನಮ್ಮ ಮನೆ ಏನು ಹಬ್ಬದ ರೀತಿಯಲ್ಲಿ ಕಾಣಿಸ್ತಿರತ್ತೆ ಆ ನೆಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಾಣಸಿಗೋದು ತುಂಬ ಕಡಿಮೆಯಾಗಿದೆ ಅಂಗಳವನ್ನು ಸಗಣಿ ಹಾಕಿ ಸಾರಿಸಿ ಚಂದಾಗಿ ರಂಗೋಲಿ ಹಾಕಿದರೆ ಮನೆಗೆ ಒಂದು ಹಬ್ಬದ ಕಳೆ ಬರುತ್ತೆ ಇದನ್ನು ಕೇಳೋದಕ್ಕೆ ತುಂಬ ಖುಷಿ ಆಗತ್ತೆ ಸಗಣಿ ನೆಲದಲ್ಲಿ ತುಂಬಾ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಥರದ ಕೆಮಿಕಲ್ ರಿಯಾಕ್ಷನ್ಸ್ ಆಗುವಂಥ ಶಕ್ತಿ ಕೂಡ ಇರುತ್ತೆ ಪೌಡರ್ಡ್ ಟೈಲ್ಸ್ ಇದರಲ್ಲಿ ಅವನ ಬೋನ್ಸ್ ಕಾಲಲ್ಲಿರುವಂಥ ಬೋನ್ಸ್ ತುಂಬ ವೀಕ್ ಆಗ್ತಾ ಹೋಗುತ್ತೆ ಆದರೆ ಸಗಣಿ ನೆಲದಲ್ಲಿ ಅಡ್ಡಾಡಿದರೆ ನೆಲದಿಂದ ನಮಗೆ ಬೇಕಾಗಿರೋ ಅಂಥ ಎಲ್ಲ ಥರದ ಶಕ್ತಿ ಸಿಗತ್ತೆ ಪ್ರೋಟಿನ್ ಸಿಗತ್ತೆ ನಾವು ಸ್ಟೇಬಲ್ ಆಗೇ ಅಡ್ಡಾಡ್ಬೋದು ಹಾಗೆ ಸಗಣಿಯನ್ನ ಅಸಹ್ಯ ಮಾಡ್ಕೋಳೋ ಅಂಥದ್ದು ಏನೂ ಇಲ್ಲ ಅದರಿಂದ ನಮ್ಮ ಮನೆ ಮತ್ತು ಮನಸ್ಸು ಎರಡೂ ಶುದ್ದಿ ಆಗತ್ತೆ